ಹಲೋ ನಮಸ್ತೆ ಹೇಳಿ ಹಾಂ ಹೌದು ಹೇಳಿ ನಾನೇ ಹಾಂ ಹಾಂ ಹೇಳಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ನಮ್ಮ ಕ್ಲಿನಿಕ್ಕಿಗೆ ಏನಾದ್ರು ಬರ್ತೀರಾ ಮ್ಯಾಮ್

ಹಾಗೇನಾ ಒಂದು ನಾನೊಂದು ಟಾಬ್ಲೆಟ್ಸನ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ ಮೆಡಿಕಲ್ ಶಾಪ್ಗಾದರೂ ಹೋಗ್ಬೌದಲ್ಲ ಮ್ಯಾಮ್ ಹಾಂ ಅಂದರೆ ಕ್ಲಿನಿಕು ನೀವು ಎಲ್ಲಿ ಹೇಳಿ ಇರೋದು ಎಲ್ಲಿ ಹೇಳಿ ಇರೋದು ನೀವು ಹಾಂ ಹಾಸನ್ನ ಅದು ಏನಾದರೂ ಸರಿ ಹೋಗ್ಲಿಲ್ಲ ಅಂತಂದರೆ ನಾನು ನಿಮ್ಗೆ ಒಂದು ಪ್ರಿಸ್ಕ್ರೈಬ್ ಮಾಡ್ತೀನಿ ಅದು ಸರಿ ಹೋಗ್ಲಿಲ್ಲ ಅಂತಂದರೆ ಆ ಕ್ಷಣಕ್ಕೆ ಮಾತ್ರ ನೀವು ಸಂಜೆ ನನ್ಗೆ ಕಾಲ್ ಮಾಡಿ ಕ್ಲಿನಿಕಿಗೆ ಬರ್ಬೌದು ನಾನು ಆಚೆ ಬಂದಿದ್ದೆ ಇಲ್ಲ ಅಂತಂದರೆ ನಾವು ಬನ್ನಿ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ನಂದು ಅಲ್ಲೊಂದು ಕ್ಲಿನಿಕ್ ಇದೆ ಹಾಸನಲ್ಲಿ ಸೊ ಹಾಗಾಗಿ ನಾನು ಅಲ್ಲಿಗೆ ಬರ್ತಾ ಇದ್ದೆ ಇವಾಗ ಸದ್ಯಕ್ಕೆ ಆಗೋಲ್ಲ ಅದು ಏನಾದ್ರು ನಾನು ಪ್ರಿಸ್ಕ್ರೈಬ್ ಮಾಡ್ತೀನಿ ಸರಿ ಹೋಗ್ಲಿಲ್ಲ ಅಂತ ನಿಮ್ಗೆ ಏನಾರೂ ಅನಿಸಿದ್ರೆ ನನ್ಗೆ ಕಾಲ್ ಮಾಡ್ಬಿಟ್ಟು ಕ್ಲಿನಿಕ್ಕಿಗೆ ಬನ್ನಿ ಮೇಡಮ್ ಹ್ಞೂ ಹಾಂ ಸಂಜೆ ಬರಕ್ಕೆ ಇದೆ ನಾನು ಅಲ್ಲಿ ಆಚೆ ಹಾಂ ಹಾಂ ಪ್ರಿಸ್ಕ್ರೈಬ್ ಹಾಂ ಹ್ಞೂ ಹ್ಞೂ

ನಾನು ಒಂದು ಸಂಜೆ ಒಂದು ಸವೆನ್ ಓ ಕ್ಲಾಕಿಗೆ ಬರ್ತೀನಿ ಮ್ಯಾಮ್ ಹಾಂ ಸವೆನ್ ಓ ಕ್ಲಾಕಿಗೆ ಅಲ್ಲಿ ಕ್ಲಿನಿಕಲ್ಲಿ ಇರ್ತೀನಿ ನೀವ್ ಫೋನ್ ಮಾಡೋಕ್ಕಿಂತ ಮುಂಚೆ ಬರ್ಬೌದು ಯಾಕೆ ಅಂತಂದರೆ ನಮ್ಮ ನರ್ಸ್ ಇದ್ದಾರಲ್ಲ ಅವ್ರು ಇವತ್ತು ರಜೇಲಿ ಇದ್ದಾರೆ ಸೊ ಹಾಗಾಗಿ ನನ್ಗೆ ಇನ್ನೊಬ್ರು ಪೇಶಂಟ್ ಇದ್ದಾರೆ ಹೀಗೆ ನನಗೆ ಅದಕ್ಕೆ ನಾನೇ ಕಾಲೂ ನನಗೆ ಇದು ಮಾಡಿ ಅಂತ ಹೇಳ್ಬುಟು ಅವ್ರು ನಿಮ್ಗೆ ಯಾರು ಮೇಡಮ್ ನಂಬರ್ ಕೊಟ್ಟಿದ್ದು

ಹ್ಞೂ ಸರಿ ಮ್ಯಾಮ್ ಹಾಗಾದ್ರೆ ನಾನು ಪ್ರಿಸ್ಕ್ರೈಬ್ ಮಾಡ್ತೀನಿ ನಾನು ನಿಮ್ಗೆ ಅದನ್ನ ಕಳಿಸ್ತೀನಿ ಅಕಸ್ಮಾತ್ ಅದು ಹೋಗು ಸರಿ ಹೋಗ್ಲಿಲ್ಲ ಅಂತಂದರೆ ನಿಮ್ಗೆ ಅನಿಸಿದ್ರೆ ನೀವು ಸಂಜೆ ನನಗೆ ಕಾಲ್ ಮಾಡಿ ಬಂದು ಟೆಸ್ಟ್ ಮಾಡ್ಸ್ಬೌದು ಮ್ಯಾಮ್ ಹಾಂ ಹಾಂ ಓಕೆ ಹಾಂ ಇಟ್ಸ್ ಓಕೆ ಹಾಂ